ಹಲೋ ಏನು ಮಾಡ್ತಿದೀರಾ ಹಾಂ ಟಿ ವಿಲಿ ಡಿ ಟಿ ಎಚ್ ಡಿ ಟಿ ಎಚ್ ಚಾನಲ್ ಹಾಕಿಸ್ಕೊಂಡಿದೀರಾ ಡಿಶ್ ಹಾಕಿಸ್ಕೊಂಡಿದಿರಾ ಅದ್ರಲ್ಲಿ ಯಾವ್ಯಾವ ಚಾನಲ್ ಬರುತ್ತೆ ಹ್ಞೂ ಎಷ್ಟು ಪೆ ಪೇ ಎಷ್ಟು

ಅದು ಆಫರ್ ಏನಿಲ್ಲವಾ

ಹಾಂ

ಹಾಂ ಹಾಗಾ ನೀವೆಷ್ಟು ಹಾಕಿಸ್ಕೊಂಡಿರೋದು ಹಾಂ ಹಾಂ ಹಾಂ ಹೇಗೆ ಚೆನ್ನಾಗಿದೆ ಚಾನಲ್ಲುಗಳೆಲ್ಲ ಚೆನ್ನಾಗಿ ಬರ್ತಿದೆಯಾ

ಅದಕ್ಕೆ ನಾವು ಹಾಕಿಸ್ಬೇಕಾಗಿತ್ತು ಅದಕ್ಕೆ ನಿಮ್ಮ ನೀವು ಹಾಕ್ಸಿದೀರಲ್ಲ ಅದಕ್ಕೆ ಕೇಳೋಣ ಅಂದ್ಬಿಟ್ ಫೋನ್ ಮಾಡಿದೆ ಹ್ಞೂ ಹಾಂ ಬಿಡಿ ಅಕ್ಕ ನಾವು ಹಾಕಿಸ್ಕೊತೀವಿ ಬಿಡಿ

ಹಾಂ ಹಾಂ ಹಾಕಿಸ್ಕೊತೀವ್ ಬಿಡಿ ಅಕ್ಕ ಹಾಂ ಸರಿ ಅಕ್ಕ ಬಾಯ್